ನಮಸ್ತೆ ಮೇಡಮ್ ತೇಜುವರ್ಧನ್ ಪೇರೆಂಟ್ಸಾ ಮಾತಾಡ್ತಾ ಇರೋದು ಹಾಂ ಹಾಂ ಮೇಡಮ್ ಅದೇ ನಿಮ್ಮ ಮಗದು ಸ್ವಲ್ಪ ಪ್ರೋಗ್ರೆಸ್ಸು ಕಡಿಮೆ ಇತ್ತು ಅದರ ಬಗ್ಗೆ ನಿಮ್ಗೆ ತಿಳಿಸೋಣ ಅಂತೇಳ್ಬಿಟ್ಟು ಕಾಲ್ ಮಾಡಿದ್ದು ಟೀಚರ್ಸು ಅಷ್ಟೆ ತುಂಬ ಕಾನ್ಸನ್ಟ್ರೇಟ್ ಮಾಡ್ತಾರೆ ನಿಮ್ಮಗ ಬಗ್ಗೆ ಆದರೂ ಅವನಲ್ಲಿ ಏನೂ ಇಂಪ್ರೊವೆಮೆಂಟ್ಸ್ ಕಾಣಿಸ್ತಾ ಇಲ್ಲ ಸ್ಕೂಲಲ್ಲಿ ಟೀಚಿಂಗ್ ಚೆನ್ನಾಗಿದೆ ಮೇಡಮ್ ಸ್ಕೂಲಲ್ಲಿ ಎಷ್ಟೇ ಟೀಚ್ ಮಾಡ್ದ್ರೂ ಮನೆಗೆ ಬಂದಾಗ ಸ್ವಲ್ಪ ಪೇರೆಂಟ್ ಅವರ ಕಡೆ ಗಮನ ಕೊಡಬೇಕು ಹಾಂ ಮನೇಲಿ ಹೇಗೆ ಟ್ಯೂಷನ್ಸ್ಗೇನಾದರೂ ಹೋಗ್ತಾಯಿದ್ದಾನಾ ಹಾಂ ಹಾಂ ಹಾಂ ಹ್ಞೂ ಮನೇಲಿ ಚೆನ್ನಾಗಿ ಓದ್ಕೊಳ್ತಾನಾ ಹಾಂ ಅದೇ ಟ್ಯೂಷನ್ ಹೋಗ್ತಾ ಇದ್ದಾರಾ ಇಲ್ಲೋ ಗೊತ್ತೇ ಹೋಗ್ತಾ ಇದ್ದಾರೆ ಅಂತಂದರೆ ಇನ್ ಇಂಪ್ರೂವ್ಮೆಂಟು ಕಾಣಿಸ್ಬೇಕಾಗಿತ್ತು ಮನೇಲಿ ಏನಾದರೂ ಪ್ರಾಬ್ಲಮ್ಮಾ ಹ್ಞೂ ಅವರ ಸಿಸ್ಟರ್ ಇದ್ದಾರಲ್ಲ ಅವರು ಹೇಳ್ಕೊಡ್ಬೋದಲ್ಲ ಮಗಗೆ

ಹ್ಞೂ ಹ್ಞೂ ಹ್ಞೂ ಹ್ಞೂ ಅದೇ ಮೇಡಮ್ ಸ್ವಲ್ಪ ನೋಡಿ ಮಗು ಬಗ್ಗೆ ಸ್ವಲ್ಪ ನೀವೂ ಕಾನ್ಸನ್ಟ್ರೇಟ್ ಮಾಡಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಯಾಕಂದರೆ ಎಕ್ಸಾಮ್ಸ್ ಹತ್ತಿರ ಬರ್ತಾಯಿದೆ ತುಂಬ ಡಲ್ ಇದ್ದಾನೆ ಅವರ ಕ್ಲಾಸ್ಗೆಲ್ಲ ಸ್ವಲ್ಪ ಡಲ್ ಇದ್ದಾನೆ ಅದಕ್ಕೆ ನಾನು ಖುದ್ದಾಗಿ ಕಾಲ್ ಮಾಡಿದ್ದೀನಿ ಇದೆ ನಂಬರ್ ತ ತಗೊಂಡು ಹ್ಞೂ ಯಾಕಂದರೆ ನಿಮ್ಕಡೆಯಿಂದನು ಸ್ವಲ್ಪ ಪಾಸಿಟಿವ್ ಆಗಿದ್ದರೆ ನಾವೂ ಕ್ಲಾಸಲ್ಲಿ ಹೇಳಿಕೊಡು ಹೇಳಿ ಹೇಳ್ಕೊಡ್ತಿವಿ ಮತ್ತು ನೀವು ಮನೇಲಿ ಬಂದಾಗಲೂ ನೀವೂ ಸ್ವಲ್ಪ ಅವರ ಬಗ್ಗೆ ಕಾನ್ಸನ್ಟ್ರೇಟ್ ಮಾಡಿದ್ರೆ ಅವನೂ ಸ್ವಲ್ಪ ಇಂಪ್ರೂವ್ ಆಗ್ತಾನೆ ಸರಿ ಮೇಡಮ್ ಆಯಿತು ನೀವೇನು ಎಜುಕೇಶನ್ ಇಲ್ಲಾಂದರೂ ಪರವಾಗಿಲ್ಲ ಏನು ತೊಂದರೆಯಿಲ್ಲ ಮನೆಗೆ ಬಂದ ತಕ್ಷಣ ಬುಕ್ಕೆತ್ತು ಓದು ಅನ್ನೋದನ್ನ ಸ್ವಲ್ಪ ಹೇಳಿ ಮನೇಲಿ ಏನೇ ಮಾಡ್ದ್ರೂ ಮನೇಲಿ ಸ್ವಲ್ಪ ಓದದ್ರೇ ಅವ್ರಿಗೆ ತಲೆಗೋಗೋದು ಹ್ಞೂ ಅದರಿಂದ ಯಾಕಂದರೆ ಎಕ್ಸಾಮ್ಸ್ ಹತ್ತಿರ ಬರ್ತಾಯಿದೆ ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದ್ದು ಹ್ಞೂ ಸರಿ ಮೇಡಮ್ ಇನ್ನಾದರೂ ಸ್ವಲ್ಪ ಕಾನ್ಸನ್ಟ್ರೇಟ್ ಮಾಡಿ ಓಕೆ ಓಕೆ ಥ್ಯಾಂಕ್ ಯು ಮೇಡಮ್ ಓಕೆ ಓಕೆ ಥ್ಯಾಂಕ್ ಯು